ಅಡುಗೆ ಅಂದರೆ ನನಗೆ ಭಾರಿ ತುಂಬ ಪ್ರಿಯಳು ಅಡುಗೆ ಪ್ರಿಯಳು ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು ಬೆಳಗ್ಗೆ ನನ್ನ ರೊಟೀನ್ ಶುರುವಾಗೊದೇ ಅಡುಗೆಯಿಂದ ಬೆಳಗ್ಗೆ ಟೈಮ್ ನಾಷ್ಟ ತರಕಾರಿ ಉಪ್ಪಿಟ್ಟು ಚಿತ್ರಾನ್ನ ಮೊಸರನ್ನ ಬಿಸಿಬೇಳೆಬಾತು ವಾಂಗಿಬಾತು ಚಪಾತಿ ಬೀನ್ಸು ಪಲ್ಯ ಸಹ ಸೊಪ್ಪಿನ ಪಲ್ಯ ತರಕಾರಿ ಸಾಂಬಾರು ಮಟನ್ ಸಾಂಬಾರು ನಾಟಿಕೋಳಿ ಸಾಂಬಾರು ಅಂತೂ ತುಂಬ ಚೆನ್ನಾಗಿ ಮಾಡ್ತೀನಿ ಆಮೇಲೆ ಎಗ್ ರೋಲ್ ಮಾಡ್ತೀನಿ ನಾನು ಆಮೇಲೆ ಇದು ಏನಪ್ಪಾ ಅದು ಚಪಾತಿ ಚಪಾತಿ ಆಮೇಲೆ ಮುದ್ದೆ ಆಮೇಲೆ ಮಟನ್ ಸಾಂಬಾರು ಮಟನ್ ಸಾಂಬಾರು ಅಂದರೆ ತುಂಬ ಇಷ್ಟ ನನಗೆ ಮಟನ್ ಸಾಂಬಾರು ಫಿಶ್ ಸಾಂಬಾರು ಮಾಡ್ತೀನಿ ಫಿಸ್ ಫ್ರೈ ಮಾಡ್ತೀನಿ ಕಬಾಬು ಅವೆಲ್ಲ ತುಂಬ ಚೆನ್ನಾಗಿ ಅಡುಗೆನ ಪ್ರಿಪೇರ್ ಮಾಡ್ತೀನಿ ನಮ್ಮ ಅಕ್ಕಪಕ್ಕದ ಮನೆಯವರು ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ದೀಯ ನಿನ್ನ ಕೈಗುಣ ಚೆನ್ನಾಗಿದೆ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳ್ತಾರೆ ಆಮೇಲೆ ನಮ್ಮ ಅಕ್ಕಪಕ್ಕದಲ್ಲಿ ಏನಾದ್ರೂ ಫಂಕ್ಷನು ಅದು ಇದು ವೆರೈಟಿ ಅಡುಗೆ ಮಾಡೋದಿದ್ದರೆ ಆಫರ್ ಇರುತ್ತೆ ನನ್ನ ಕೈಲಾದರೆ ಹೋಗಿ ಸಾಧ್ಯವಾದಷ್ಟು ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ನಮ್ಮ ಯಜಮಾನ್ರು ಕೆ ಎಸ್ ಆರ್ ಟಿ ಸಿಲಿ ಡ್ರೈವರ್ ಆಗಿದ್ದರು ಅವರು ಓಟೆಲ್ ಊಟ ಇಡ್ಸೋಲ್ಲ ಅಂತ ಮನೆಯಿಂದಲೇ ಅಡುಗೆ ಮಾಡಿ ಕಳಿಸ್ತಿದ್ದೆ ರಾಗಿ ದೋಸೆ ಅನ್ನ ಸಾಂಬಾರು ಸೊಪ್ಪಿನ ತರಕಾರಿ ಪಲ್ಯ ಆಮೇಲೆ ಕಡಲೇಕಾಯಿ ಚಟ್ನಿ ಮಾಡ್ತೀವಿ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ಎಲ್ಲ ಮಾಡಿ ಕಳಿಸ್ತಿದ್ದೆ ಅಲ್ಲಿ ಡ್ರೈವರ್ಸ್ ಎಲ್ಲ ಊಟ ಮಾಡ್ತಿದ್ದರು ಸಿಸ್ಟರ್ ಜಾಸ್ತಿ ಜಾಸ್ತಿ ಅಡುಗೆ ಮಾಡಿ ಕಳಿಸಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ನಮಗಿಷ್ಟ ಅಂತ ಹೇಳೋರು ಮಾಡಿ ಕಳಿಸ್ತಿದ್ದೆ ಅಡುಗೆ ಅಂತ ಅಂದ್ರೆ ನಾವು ಹಳ್ಳಿಗಳ ಕಡೆ ಅಡುಗೆಯೇ ಫೇಮಸ್ಸು ತುಂಬ ಚೆನ್ನಾಗಿ ಅಡುಗೆ ಮಾಡ್ಬೌದು ಬಟ್ ಮಾಡ್ತೀವಿ ಆಮೇಲೆ ಇನ್ನೇನು ಮಾಡೋದು ಮೊಳಕೆ ಸಾಂಬಾರು ಮಾಡ್ತೀವಿ ನಾವು ಹುರುಳಿಕಾಳಲ್ಲಿ ನಾಲ್ಕೈದು ಥರ ವೆರೈಟಿ ಮಾಡ್ತೀವಿ ಹುರುಳಿಕಾಳು ಉಪ್ಪು ಸಾರು ಆಮೇಲೆ ಮೊಳಕೆ ಸಾಂಬಾರು ಆಮೇಲೆ ಹುರುಳಿಕಾಳನ್ನ ಬೇಯೋಕೆ ಬಿಟ್ಟು ಅದನ್ನು ಬಸಿದು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಡಲೆಕಾಳು ನೆನೆಸಿಬಿಟ್ಟು ಅದನ್ನು ಸಾಂಬಾರು ಮಾಡ್ತೀವಿ ಆಮೇಲೆ ಹಸಿ ಅವರೇಕಾಯಿ ಬರುತ್ತೆ ಸೀಸನಲ್ಲಿ ಡಿಸೆಂಬರ್ ಟೈಮಲ್ಲಿ ತೊಗರಿಕಾಯಿ ಸಿಗುತ್ತೆ ಹೊಲಗಳಲ್ಲೆಲ್ಲ ಬೆಳಿತಾರೆ ಅದನ್ನ ತಾ ಅದನ್ನೆಲ್ಲ ಸಾಂಬಾರು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ